ನಮ್ಮ ಆಯಿ ಹೇಳ್ತಿದ್ರು ಮೊದಲು ಮಳೆ ಎಲ್ಲ ಭಾಳಾಕ್ತಿತ್ತು ಅಂತ್ಹೇಳಿ ಈಗ ನೋಡಿದ್ರೆ ಮಳೆನೇ ಆಗಾಕತ್ತಿಲ್ಲ ಈಗ ಯಾಕೆ ಮಳೆ ಆಗುತ್ತಿಲ್ಲ ಅಂತ ಕೇಳಿದ್ರೆ ಜನ ಎಲ್ಲ ಕಾಡು ಕಾಡನ್ನು ನಾಶ ಮಾಡ್ಯಾರೆ ತಮ್ಮ ಸ್ವಂತಕ್ಕೆಲ್ಲ ಬಳಸ್ಕೊಂಡು ಇವತ್ತು ಕಾಡು ಹಾಳಾಗೈತಿ ಆಕೆ ಹೇಳುದು ಕೇಳಿದ್ರೆ ಹಾಗೆಲ್ಲ ಮಳೆ ಆಗ್ತಿತ್ತೇನು ಅಂತೇಳಿ ನಮ್ಗೆ ಗೊತ್ತಾಗ್ತದೆ ಅದ್ಕೆ ನಾವೇನು ಹೇಳುವುದು ಮಳೆ ಆಗ್ತಿತ್ತು ಅಂತಂದ್ರೆ ಅವಾಗಿನ ಹವಾಮಾನ ಭಾಳ ಚಂದಿತ್ತು ಅಂತ ಅರ್ಥ ಗಿಡಗಳ್ ಭಾಳ ಇದ್ದವು ಆಮೇಲೆ ಅದಕ್ಕೆ ಮಳೆ ಬೆಳೆ ಚೆನ್ನಾಗಿತ್ತು ತಿಂದು ಉಂಡು ಭಾಳ ಗಟ್ಟಿಮುಟ್ಟಾಗಿ ಇರ್ತಿದ್ವಿ ಅಂತ ಹೀಗೆಲ್ಲ ನಮ್ಮ ಆಯಿ ಅಂತಿದ್ಳು ಅದನ್ನೆಲ್ಲ ನೋಡಿದ್ರೆ ಈಗಿನ ಜೀವನ ಈಗಿನ ಮಳೆ ಏನೇನೂ ಅಲ್ಲ ಇವತ್ತು ಬರ್ಗಾಲ ಬಂದೈತಿ ವರ್ಷಕ್ಕೆ ಒಂದು ಸಲ ಅರೆ ಬರ್ಗಾಲ ಬಂದೇ ಹೋಗಿರುತ್ತೆ ಇಲ್ಲ ಪ್ರವಾಹ ಆಗಿರುತ್ತೆ ಪ್ರವಾಹ ಆಗಿ ಎಲ್ಲ ಕೊಚ್ಕೊಂಡು ಹೋಗಿರ್ತವೆ ಅದಕ್ಕೆ ನಮ್ಮ ಈ ಇವೆಲ್ಲ ಉಳಿಬೇಕಂತಂದ್ರೆ ನಾವು ಗಿಡಗಳ್ನ ಹಚ್ಚಬೇಕು ಅಂತೇಳಿ ನಮ್ಮ ಆಯಿ ಅಂತಿದ್ಳು ನಮ್ಮ ಅಜ್ಜಿ ಅಂತಿದ್ಳು ಆಯಿ ಅಂತೀವಿ ಅಜ್ಜಿ ಅಂತೀವಿ ನಮ್ಮ ಕಡೆಗೆಲ್ಲ ಗಿಡಗಳ್ನ ಹೆಚ್ಚು ಹಚ್ಬೇಕು ಗಿಡ ಹೆಚ್ಚು ಹಚ್ಚೂದ್ರಿಂದ ಏನಾಗ್ತದೆ ಮಳೆ ಚೆನ್ನಾಗಿ ಬರ್ತದೆ ಮಳೆ ಹ್ಯಾಂಗೆ ಬರ್ತೈತಿ ಅಂತಂದ್ರೆ ದಟ್ಟವಾದಂತಹ ಆ ಕಾಡು ಕಾಡು ಪ್ರದೇಶ ನಮಗೆ ತಂಪನ್ನು ಕೊಡ್ತದೆ ಅಂದರೆ ಬಿಸಿ ಹೆಚ್ಚಾಗಿ ಆವಿಯಾಗಿ ಮಳೆ ಆಗಿ ಮೋಡವಾಗಿ ಮಳೆ ಆಗ್ತದೆ ಅನ್ನುವಂಥದ್ದು ನಮಗ ಗೊತ್ತಿರುವ ಹಂಗೆ ಈ ಹವಾಮಾನೆಲ್ಲ ಭಾಳ ಚೇಂಜ್ ಆಗೈತಿ ಮೊದಲೆಲ್ಲ ಮೊದಲಿಂದಲ್ಲ ನೋಡಿದರೆ ಮೊದ್ಲಿನವ್ರು ಮಾತು ಕೇಳಿದರೆ ಇವತ್ತು ಏನೇನೂ ಇಲ್ಲ ಅಂತ ಅನ್ಸತ್ತೆ ಏನು ಇಲ್ಲ ಇವತ್ತು ಎದ್ದ ಎದ್ದನಿ ಒಂದು ನಡದಾಡಕ್ಕೆ ಸಹ ದಣು ಮಾಡ್ಕೊತಾರೆ ಆದ್ರೆ ಮೊದಲ್ನ ಮಂದಿ ಹಾಗಲ್ಲ ಭಾಳ ಗಟ್ಟಿಮುಟ್ಟಿ ಯಾಕೆ ತಿಂದು ತಿಂದು ಉಂಡು ಗಟ್ಟಿಮುಟ್ಟಾಗಿರ್ತಿದ್ರು ಆಹಾರ್ವೂ ಹಾಗೆ ಇತ್ತು ಅವ್ರು ಊಟ ಮಾಡ್ತಿದ್ರು ಹತ್ತತ್ತು ರೊಟ್ಟಿ ತಿಂತಿದ್ದರಂತೆ ನಾವೀಗ ಒಂದು ರೊಟ್ಟಿ ತಿನ್ನಬೇಕಂದ್ರೆ ಒಂದು ಎರಡು ರೊಟ್ಟಿ ತಿನ್ನಬೇಕಂದ್ರೂ ಅಳ್ತೀವಿ ಅಂದರೆ ಹೋಗುವುದಿಲ್ಲ ಹೋಗುವುದಿಲ್ಲ ಅಂತಂದರೆ ಎನರ್ಜಿ ಇಲ್ಲ ಎನರ್ಜಿ ಅಂತಂದ್ರೆ ತಾಕತ್ತು ಇಲ್ಲ ಕಪಸ್ಕೊಳ್ತಕ್ಕಂಥ ತಾಕತ್ತು ಇಲ್ಲ ಅವಾಗೆಲ್ಲ ಇತ್ತು ಅವ್ರಿಗೆ ಯಾಕಿರ್ತಿತ್ತು ಅಂದ್ರೆ ದುಡಿತಿದ್ದರು ಹಗಲು ರಾತ್ರಿ ಮೈ ಮುರ್ದು ದುಡಿತಿದ್ದರು ಮೈ ಮುರ್ದು ತಿಂತಿದ್ದರು ಮೈ ಮುರ್ದು ದುಡುದು ಮೈ ಮುರ್ದು ತಿನ್ನೋದರಿಂದ ಏನಾಗಿತ್ತು ಶಕ್ತಿ ಬರ್ತಿತ್ತು ಆ ಶಕ್ತಿ ಅವರಲ್ಲಿ ಒಂದು ಚೈತನ್ಯ ಉಂಟು ಮಾಡ್ತಿತ್ತು ಅದಕ್ಕೆ ಅವತ್ತಿನ ಹವಾಮಾನ ಅವತ್ತಿನ ವಾತಾವರಣ ಭಾಳ ಮತ್ತು ಜನರದ್ದು ಆಯುಷ್ಯನೂ ಜಾಸ್ತಿ ಇರ್ತಿತ್ತು ಅವಾಗ ಯಾಕಂದರೆ ಜವಾರಿ ಕೋಳಿ ತಿಂತಿದ್ರು ಜವಾರಿ ಕೋಳಿ ತಿನ್ನೋದರಿಂದ ಅವರಲ್ಲಿ ಒಂದು ಗಟ್ಟಿತನ ಬರ್ತಿತ್ತು ಆ ಗಟ್ಟಿತನ ಬರ್ಬೇಕಂತಂದ್ರೆ ಈ ಒಳ್ಳೆಯ ಆಹಾರ ಉಣಬೇಕು ಅವಾಗೆಲ್ಲ ಉಣ್ಬೇಕಾದ್ರೆ ಒಳ್ಳೊಳ್ಳೆಯ ಊಟನು ಉಣ್ತಿದ್ದರು ಆಹಾರ ಪದ್ಧತಿಯಾಗಿರ್ಬೋದು ಎಲ್ಲನೂ ಸಹ ಎಲ್ಲದ್ರಲ್ಲಿಯೂ ಸಹ ಅವ್ನು ಬದಲಾವಣೆ ಕಾಣ್ತೀವಿ ಅದಕ್ಕೆ ನಾವೇನು ಹೇಳೋದು ಅಂತಂದ್ರೆ ತಿನ್ನೋದು ಉಣ್ಣೋದು ನಮ್ಮ ಆಹಾರ ಪದ್ಧತಿ ನಮ್ಮ ಬೆಳೆ ನಮ್ಮ ಕಾಳು ಎಲ್ಲನೂ ಚೆನ್ನಾಗಿರ್ಬೇಕು ಎಲ್ಲಾನೂ ಚೆನ್ನಾಗಿರ್ಬೇಕಂತಂದ್ರ ನಮ್ಮ ಹವಾಮಾನನ ನಾವು ಚೆನ್ನಾಗಿಟ್ಕೊಬೇಕು ನಾವೇನು ಮಾಡಾಕತ್ತೀವಿ ನಾವು ಏನು ಇವತ್ತು ತಾಂತ್ರಿಕ ಯುಗ ಅಂತ ಅನ್ನಕತ್ತಿವಲ್ಲ ಅದ್ರ ಬೆನ್ನು ಹತ್ತಿ ಹಳೆಯದೆಲ್ಲ ಕಳ್ಕೊಂಡ್ಬಿಟ್ಟಿವಿ ಅದೆಲ್ಲ ಮತ್ತು ನಾವು ಹೊರ್ಳಿ ಪಡ್ಕೊಬೇಕಂತಂದರೆ ನಾವು ನಮ್ಮಲ್ಲಿ ಪ್ರಾದೇಶಿಕತೆಯನ್ನು ಪ್ರಾದೇಶಿಕತೆ ಅಂತಂದ್ರೆ ನಮ್ಮತನ ನಮ್ಮತನ ಉತ್ತರ ಕರ್ನಾಟಕ ಅಂದರೆ ಹೇಗೆ ಗಂಡು ಮೆಟ್ಟಿದ ನಾಡು ಅಂತಾರೆ ಹಳ್ಳಿಗಳು ಹೆಂಗಿದ್ದವು ಅಂತಂದ್ರೆ ಒಂಥರ ಅಲ್ಲಿ ಆ ವಾತಾವರಣ ಬೇರೆ ಇರ್ತಿತ್ತು ಹಳ್ಳಿಗಳು ಅಂದ್ರೆ ಒಂದು ಈ ದೇಶದ ಕಣ್ಣುಗಳು ಹಳ್ಳಿಗಳು ಇವತ್ತು ಹೆಂಗೆ ಆಗ್ಯಾವೆ ಅಂದ್ರೆ ಅವು ಕಮರ್ಶಿಯಲ್ ಆಗ್ಬಿಟ್ಟಾವೆ ಅದು ಆಗಬಾರ್ದು ಅಂತಂದ್ರೆ ನಮ್ಮ ಹವಾಮಾನ ಚಂದಾಗಿ ಇಟ್ಕೊಬೇಕು ಚಂದಾಗಿ ಇಟ್ಕೊಬೇಕಂದ್ರೆ ಚಂದಾಗಿ ಕಾಡು ಬೆಳೆಸಬೇಕು ಚಂದಾಗಿ ಅವನ್ನ ಇಟ್ಕೊಬೇಕು ಅವನ್ನೆಲ್ಲ ಮೊದಲೇ ಇಟ್ಟುಕೊಂಡ್ರೆ ಚಲೋತಂಗೆ ನಾವು ಈ ಪರಿಸರ ಉಳಿಸ್ಬೌದು ಸುತ್ತಮುತ್ತ ಎಲ್ಲ ಗಿಡಗಳು ಇರ್ತಾವೆ ತಂಪು ಇರ್ತದೆ ಮಳೆ ಆಕೈತಿ ಬೆಳೆ ಬರ್ತೈತಿ ಆವೆಲ್ಲ ಬರೋದರಿಂದ ಆರೋಗ್ಯ ಚೆನ್ನಾಗಿರ್ತೈತಿ ರೋಗ ರುಜಿನ ಬರುವುದಿಲ್ಲ ರೋಗ ರುಜಿನ ಬರ್ಲಿಲ್ಲಪ್ಪ ಅಂತಂದರೆ ನಾವು ಭಾಳ ವರ್ಷ ಬದುಕ್ತೀವಿ ಅದಕ್ಕೆ ನಾವು ಏನನ್ನುವುದು ಚಲೋತ್ತಂಗೆ ತಿಂದು ಉಂಡು ಮೈತುಂಬ ತುಂಬಿಕೊಂಡು ಚೆನ್ನಾಗಿರ್ಬಕು ಅದ್ಕೆ ನಾವು ಇರೋದು ಪಡ್ಕೊಳ್ಳೋದು ಏನು ಅಂತಂದರೆ ಚಲೋತ್ತಂಗೆ ಇರಬೇಕು ಅನ್ನುವಂಥದ್ದು ಅದ್ಕೆ ಹೇಳ್ತಾರಲ್ಲ ಹಳ್ಳಿ ಹಳ್ಳಿ ಮತ್ತು ಪಟ್ಟಣ ಎರಡೂ ಒಂದಾಗಿರಬೇಕು ಅಂತ ಅಂತಾರೆ ಅದಕ್ಕೆ ನಮ್ಮ ನಾವೆಲ್ಲ ಚೆನ್ನಾಗಿ ಅವ್ವ ಅಪ್ಪ ಅಣ್ಣ ತಂಗಿ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಒಂದು ಬಂಧು ಬಳಗ ಇವೆಲ್ಲ ಕೂಡಿ ಒಂದು ನಿಸರ್ಗ ಒಂದು ಸಂಸ್ಕೃತಿ ಒಂದು ನಾವು ಏನು ಅಂತೀವಲ್ಲ ಅದೆಲ್ಲವನ್ನೂ ಬೆಳೆಸ್ಬೇಕು ಹಾಗ್ ಬೆಳೆಸ್ಬೇಕ್ ಅಂತಂದರೆ ನಾವು ಚೆನ್ನಾಗಿರ್ಬೇಕು